ಹೋಳಿ ಅಂದರೆ ನಾವ್ಗಳು ಬಣ್ಣ ಹಚ್ಚಿಕೊಂಡು ಸೆಲಬ್ರೇಷನ್ ಮಾಡ್ತೀವಿ ಅದನ್ನು ಹೋಳಿ ಹಬ್ಬ ಅಂತ ಕರೀತಾರೆ ಮತ್ತು ದಿವಾಲಿ ಹಬ್ಬ ಅಂದರೆ ನಾವು ನಾವು ಸಂಭ್ರಮದಿಂದ ವಿಜೃಂಭಣೆಯಿಂದ ಮಾಡುವ ಹಬ್ಬ ನಮ್ಮ ಮನೆಗಳಲೆಲ್ಲ ದೀಪ ಹಚ್ಚಿ ಕಜ್ಜಾಯ ಪ್ರತಿಯೊಂದು ಮಾಡಿ ದೀಪಾವಳಿ ಹಬ್ಬ ಅಂತ ಸೆಲಬ್ರೇಷನ್ ಮಾಡ್ತೀವಿ ದೀಪ ಹಚ್ಚಿ ಮತ್ತು ತಿರ್ಗಿ ಮಕರ ಸಂಕ್ರಾಂತಿ ಅಂದರೆ ಅದು ಒಂಥರ ಅದ್ಭುತ್ವಾಗಿ ನಡೆಯೋಂಥದ್ದು ಅಂದರೆ ನಮ್ಮ ಮನೆಗಳಲ್ಲಿರೋ ಪ್ರಾಣಿಗಳಂದ್ರೆ ಹಸು ಅಂಥವುಗಳು ಮೇಕೆ ಮತ್ತು ಎತ್ತು ಅಂಥವುಗ್ಳಿಗೆಲ್ಲ ಬಣ್ಣ ಹಚ್ಚಿ ಅದ್ರಗೆ ಕಲರ್ಫುಲ್ ಮಾಡಿ ಮತ್ತು ಅದೊಂದು ವೆರೈಟಿಯಾಗಿ ವಿಜ್ ಮಾಡೋದನ್ನೇ ಪೊಂಗಲ್ ಅಂತ ಕರೀತಾರೆ ಅಂದರೆ ಮಕರ ಸಂಕ್ರಾಂತಿ ಅಂದ ಕರೀತಾರೆ ಮತ್ತು ತಿರ್ಗಿ ಲಿಪಬ್ಲಿಕ್ ಡೇ ರಿಪಬ್ಲಿಕ್ ಡೇ ಅಂದರೆ ನಮ್ಮ ನಮ್ಮ ಜನಗಣತಿ ಅಂತ ಅರ್ಥ ನಮ್ಮ ಜನಗಳು ಜನವರಿ ಇಪ್ಪತ್ತಾರರಲ್ಲಿ ಒಂದರಲ್ಲಿ ರಿಪಬ್ಲಿಕ್ ಡೇ ಅಂತ ಮಾಡ್ತಾರೆ ಮತ್ತು ನಮ್ಮ ದೇಶದಲ್ಲಿ ಇಂಡಿಪೆಂಡೆನ್ಸ್ ಡೇ ಅಂತಾರೆ ಅಂದರೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಅಂತ ಅದನ್ನೂ ಸಂಭ್ರಮದಿಂದ ಮಾಡ್ತಾರೆ